ಹಲೋ ಹೇಳಿ ಮ್ಯಾಮ್ ನೀವು ಸೀ ಫುಡ್ ಬಗ್ಗೆ ಮಾತಾಡ್ತಿದ್ದೀರಾ ಅಲ್ವಾ ಹಾಂ ನಮ್ಮಲ್ಲಿ ನೀವು ನೋಡಿರ್ಬೊದು ಕರ್ನಾಟಕದಲ್ಲಿ ಮಂಗಳೂರು ಉಡುಪಿ ಆ ಸೈಡ್ ಏನು ಆ ಭಾಗಗಳಲ್ಲಿ ಜಾಸ್ತಿ ಸೀ ಫುಡ್ಡನ್ನ ನೋಡಿರ್ಬೊದು ನಾವು ಅದೇ ಥರ ನೀವು ಸೀ ಫುಡ್ ಬೇಕು ಅಂತಂದರೆ ನಮ್ಮ ದಾವಣಗೆರೆಯಲ್ಲಿ ಕೂಡ ಒಂದು ರೆಸ್ಟೋರೆಂಟ್ ಇದೆ ಅದರಲ್ಲಿ ತುಂಬ ಫೇಮಸ್ ಇದೆ ಸೀ ಫುಡ್ ನೀವು ನೋಡಿದಂಗೆ ಕಪ್ಪೆಚಿಪ್ಪು ಮೀನುಗಳು ಮತ್ತೆ ಏಡಿ ಮತ್ತೆ ಸೀಗಡಿ ಸಿಂಪಿ ಅದನ್ನೆಲ್ಲ ದಾವಣಗೆರೆಯಲ್ಲಿರುವಂತಹ ನಮ್ಮ ರೆಸ್ಟೋರೆಂಟ್ ಫೇಮಸ್ ಆಗಿರುವ ಒಂದು ರೆಸ್ಟೋರೆಂಟಲ್ಲಿ ಕೂಡ ಇದನ್ನೆಲ್ಲ ತಯಾರಿಸ್ತಾರೆ ನಿಮಗೆ ಸೀ ಫುಡ್ ಬೇಕು ಅಂತಂದರೆ ನೀವು ಉಡುಪಿ ಮಂಗಳೂರು ಆ ಸೈಡ್ ಹೋಗೋ ಅವಶ್ಯಕತೆ ಇಲ್ಲ ನೀವು ದಾವಣಗೆರೆಯಲ್ಲಿ ಕೂಡ ನಮ್ಮ ರೆಸ್ಟೋರೆಂಟಲ್ಲಿ ಅದನ್ನೆಲ್ಲ ನೀವು ತೊಗೊಂಡು ಹೋಗಬಹುದು ಹಾಂ ಮತ್ತೆ ಹಾಂ ಅದರಲ್ಲಿ ಸ್ಪೆಷಲ್ ಅಂತಂದರೆ ನೀವು ನಿಮಗೆ ಮೀನು ಬೇಕು ಅಂತಂದರೆ ಮೀನು ಕೂಡ ಸಿಗತ್ತೆ ಎಲ್ಲ ಥರದ ಮೀನುಗಳು ಸಹ ಇಲ್ಲಿ ತರ್ತಾರೆ ಅದೂ ಉಡುಪಿಯಿಂದಲೇ ತರ್ತಾರೆ ಅವರು ಮತ್ತೆ ಏಡಿಗಳು ಮತ್ತೆ ಅದೇ ಸೀಗಡಿ ಸೀಗಡಿ ಮೀನು ಅಂತಾರಲ್ಲ ನಿಮಗೆ ಗೊತ್ತಿರ್ಬೋದು ಅದು ಅದೆಲ್ಲಾನೂ ಸಿಗುತ್ತೆ ಇಲ್ಲಿ ನಿಮಗೆ ಅದರಲ್ಲಿ ಯಾವುದು ಇಷ್ಟ ಆಗತ್ತೋ ನೀವು ಅದನ್ನು ತಿಂದು ಕೂಡ ರುಚಿನ ನೋಡಿ ನಿಮಗೆ ಇಷ್ಟ ಆದರೆ ನೀವು ತೊಗದ್ ತೆಗೆದುಕೊಂಡು ಹೋಗಬಹುದು ಅದನ್ನು ಅದು ರುಚಿ ನೋಡೋ ಅವಕಾಶವೂ ಕೂಡ ಕೊಡ್ತಿದ್ದಾರೆ ನಮ್ಮ ದಾವಣ್ಗೆರೆಲಿರೋ ಒಂದು ರೆಸ್ಟೋರೆಂಟಲ್ಲಿ ನೀವು ಏನು ನೀವು ಮನೆಗೆ ತೊಗೊಂಡು ಹೋಗೋಕ್ಕೆ ನೋಡ್ತಿದ್ದೀರೋ ಅಥವಾ ಅಲ್ಲಿ ತಿನ್ ತಿನ್ನಬೇಕು ಅಂತೇನಾದರೂ ನೋಡ್ತಿದ್ದೀರೋ ಏನು ಏನು ಬೇಕು ಹಾಂ ಸರಿ ಹಾಗಾದ್ರೆ ಅಲ್ಲಿ ದಾವಣಗೆರೆಯಲ್ಲಿ ಒಂದು ರೆಸ್ಟೋರೆಂಟ್ ಇದೆ ನೀವು ಬೇಕೆಂದರೆ ಅಲ್ಲಿಗೆ ಹೋಗಬಹುದು ಹಾಂ ಸರಿ ಸರಿ ಬಾಯ್